ಗ್ರಾಮೀಣ ಪ್ರದೇಶದ ಜನರು ಆಟದಲ್ಲಿ ಪಾಲ್ಗೊಳ್ಳುವುದ್ರಿಂದ ಅನೇಕವಾದ ಲಾಭಗಳು ಉಂಟಾಗ್ತವೆ ಈಗ ಹೇಳ್ಬೇಕಂದ್ರೆ ನಾನೂ ಒಂದು ಎರಡು ವರ್ಷದಿಂದೆ ಮೈಸೂರಿನ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ ಅಲ್ಲಿ ಒಂದು ವಾರದವರೆಗೂ ಜಾತ್ರೆ ನಡೆಯುತ್ತೆ ಅಲ್ಲಿ ಆ ಜಾತ್ರೆಯಲ್ಲಿ ನಾನೂ ವಿಶೇಷವಾಗಿ ಗಮನಿಸಿದ್ದೆಂದ್ರೆ ಎಲ್ಲ ಗ್ರಾಮೀಣ ರೀತಿಯ ಆಟಗಳನ್ನು ಅಲ್ಲಿ ಇಟ್ಟಿರ್ತಾರೆ ಅಂದರೆ ಯಾವ ರೀತಿ ಅಂದರೆ ಈಗ ಅತಿ ಹೆಚ್ಚು ಭಾರವನ್ನು ಹೊರೋದು ಮತ್ತು ಪ್ರಾದೇಶಿಕ ಆಟಗಳಾದ ನಮ್ಮದು ಕಬಡ್ಡಿ ಇರ್ಬೋದು ಮತ್ತು ಹಂಗೆ ಹೆಣ್ಮಕ್ಳು ಜೊತೆಗೆ ಭಜನ ಕಾರ್ಯಕ್ರಮ ಇರ್ಬೋದು ಮತ್ತು ಅದೇ ರೀತಿಯಾಗಿ ಗಾಳಿಪಟದ ಯೋಜನೆ ಆಗಿರಬೇಕು ಕೆಸರು ಗದ್ದೆ ಓಟ ಇರ್ಬೋದು ಈ ಥರ ಎಲ್ಲ ಸುಮಾರು ಎಷ್ಟು ಲೆಕ್ಕಕ್ಕಿಲ್ಲ ಅಷ್ಟು ಆಟಗಳನ್ನ ಅಲ್ಲಿ ಯೋಜನೆ ಮಾಡಿದರು ಅವರು ಇಟ್ಟಿದ್ದು ಮೇಯ್ನ್ ಏನೆಂದ್ರೆ ಈಗ ಗ್ರಾಮೀಣ ಜನರೆಂದ್ರೆ ಬಹಳವಾಗಿ ಅವರು ಯಾವಾಗಲೂ ಹೊಲಕ್ಕೆ ಹೋಗೋದಿರಲಿ ಕೆಲಸ ಮಾಡೋದಿರಲಿ ಹೀಗೇ ಬರೀ ಇದರಲ್ಲೇ ಬಿಝಿ ಇರ್ತಾರವ್ರು ಹಂಗಾಗಿ ಅವರು ಆಟ ಆಡೋದರಿಂದ ಏನಾಗುತ್ತೆ ಬಾ ಒಂದು ಜೀವನದಲ್ಲಿ ಒಂದು ಹೊಸ ಸ ಉಂಟಾಗುತ್ತೆ ಅವ್ರಿಗೆ ಇದರಿಂದಾಗಿ ಅವರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೋದು ಇನ್ನೂ ಇದೇ ರೀತಿಯಾಗಿ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿ ಕೊಳ್ಬೋದು ಹಂಗಾಗಿ ಅವರು ಆಟ ಆಡ್ಬೋದಂತ ಹೇಳ್ತೀನಿ ನಾನು ಮತ್ತೆ ಗ್ರಾಮೀಣ ಜನ ರೈತರು ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೊಲ್ದಲ್ಲೇ ಇರ್ತಾರವ್ರು ಅವರು ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಆರಾಮಾಗಿ ಸಾಯಂಕಾಲ ಒಂದು ಒಂದು ಅವರು ಎರಡು ಅವರು ಆಟ ಆಡಿದರೆ ಎಷ್ಟೋ ಅವ್ರಿಗೆ ಆರಾಮ್ ಅನ್ನಿಸುತ್ತೆ ಮತ್ತು ನೆಕ್ಸ್ಟ್ ದಿನವೂ ಕೆಲಸ ಮಾಡಬೇಕಂತ ಅನ್ನಿಸುತ್ತೆ ಅದರಿಂದಾಗಿ ನಾವು ಎಲ್ಲರೂ ಹಳ್ಳಿ ಜ ಹಳ್ಳಿಯಾಗಿರೋರು ಎಲ್ರೂ ಆಟ ಆಡಬೇಕು ಅವರ ಆಟ್ದಲ್ಲಿ ಪಾಲ್ಗೊಳ್ಬೇಕಂತೆ ಮತ್ತು ನಾವು ಹೇಳ್ಬೇಕಂದ್ರೆ ಈಗ ಅಂತರಾಷ್ಟ್ರೀಯ ಮಟ್ಟದಲ್ಲೇ ಇದು ಯಾವುದೇ ಲೆವಲ್ ಇರಲಿ ಯಾರೋ ಒಬ್ಬರು ಚೆನ್ನಾಗಿ ಆಡ್ತಿದ್ದಾನಂತ ಅಂದ್ರೆ ಅದರಲ್ಲಿ ಕೆಲವೊಬ್ಬರು ಎಷ್ಟೋ ಜನರು ನಮ್ಮ ಹಳ್ಳಿಯಿಂದನೇ ಬಂದಿರ್ತಾರೆ ಅಂದರೆ ಗ್ರಾಮೀಣ ಪ್ರದೇಶದಿಂದಲೇ ಹೊರ ಅಲ್ಲಿ ಪಾರ್ಟಿಸೆಪ್ಟ್ ಮಾಡಿ ಅವರು ನಮ್ಮ ಭಾರತಕ್ಕೆ ಈ ಥರಾ ಮೆಡಲಾಗಲಿ ಕಪ್ಪಾಗಲಿ ಈ ಥರ ತಂದು ಕೊಟ್ಟಿರ್ತಾರೆ ಇದರಿಂದ ನಮ್ಮ ನಮ್ಮ ದೇಶಕ್ಕೆ ಬಹಳ ಒಳ್ಳೆಯದು ಹಾಗಾಗಿ ಎಲ್ಲರೂ ಗ್ರಾಮೀಣದಲ್ಲಿರುವವರು ಎಲ್ಲರೂ ಪ್ರತಿಯೊಬ್ಬರು ಆಟಾಡಬೇಕು ಅಂತ ಹೇಳ್ತೀವಿ ಮೊದಲೆಲ್ಲ ನಾವು ಹಳ್ಳಿಯಲ್ಲಿ ಇಲ್ಲೇ ಕೊಪ್ಪಳ ಹಳ್ಳಿಯಲ್ಲಿ ಇದ್ದದ್ದೆಲ್ಲ ತುಂಬ ಆಟಟಾಡಿದ್ದೀವಿ ಹೊರಗಡೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಈಗ ನಾವೇ ಇಲ್ಲಿ ಕಾಲೇಜ್ ಬಂದೀವಂದ್ಮೇಲೆ ಅಷ್ಟೊಂದು ಆಟಾಡೋಕೆ ಆಗ್ತಿಲ್ಲ ಯಾಕೆಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಲೇಜಲ್ಲಿ ಇರಬೇಕಾಗುತ್ತೆ ಬರೀ ಅದು ಡಿಸೆಕ್ಷನ್ನು ಪ್ರ್ಯಾಕ್ಟಿಕಲು ಅದು ಇದು ಇಂಥವೆಲ್ಲ ಇರುತ್ತೆ ಹಂಗಾಗಿ ಕೆಲ ಎಲ್ಲರೂ ಪ್ರತಿಯೊಬ್ರೂ ಆಟದಲ್ಲಿ ಇನ್ವಾಲ್ವ್ ಆದರೆ ಏನೋ ಚೇಂಜ್ ಇರುತ್ತೆ ಜೀವನದಲ್ಲಿ ಆರಾಮಾಗಿರ್ಬೋದು ಹೆಲ್ದಿಯಾಗಿರ್ಬೋದು ಅಂತ ಹೇಳ್ಬೋದು ಮತ್ತು ಗ್ರಾಮೀಣ ಜನರು ಇಷ್ಟೂ ಗೊತ್ತಿರೋಲ್ಲ ಯಾವ ರೀತಿ ಆಡಬೇಕು ಆ ಥರ ಈ ಥರ ಅಂತ ಅದನ್ನ ಸ್ವಲ್ಪ ಹೇಳ್ಕೊಟ್ಟು ಕಲಿಸಿಕೊಟ್ರೆ ಸಾಕು ಅವರಿಗೆ ಅವರು ಆರಾಮ್ ಆಡ್ತಾರೆ ಆಟವೆಲ್ಲ ಮತ್ತು ತುಂಬ ಖುಷಿಯಿಂದಾಗಿ ಇರ್ತಾರವ್ರು ಅವ್ರು ಏನೂ ಎಲ್ದಿ ಲೈಫ್ನ ಒಂದು ಲೀಡ್ ಮಾಡ್ಬೋದು ಅವರು ಬರೀ ಆಟಾಡೋದ್ರಿಂದ ಅಲ್ಲಿ ಬರೀ ಕೆಲಸ ಕೆಲಸ ಕೆಲಸ ಅಂತ ಸಾಕಾಗಿರುತ್ತೆ ಅವರಿಗೆ ಹಂಗಾಗಿ ಆಟ ಆಡೋದೊಂದು ಎಷ್ಟು ಇಂಪಾರ್ಟೆಂಟ್ ನಾವು ಕೆಲವೊಂದು ಕಡೆ ನೋಡಿದ್ದೀವಿ ಆದರೆ ಆವ ಆವಾಗ ಹೇಳಿದಂತೆ ಮೈಸೂರಿನ ಒಂದು ಹಳ್ಳಿಯಲ್ಲಿ ಅಲ್ಲಿ ಯಾವ ರೀತಿ ಜಾತ್ರೆಯಲ್ಲಿ ಆಟಾನ ಆಡಿಸ್ತಾರವರು ಆಟ ಆಡಿಸಿದ್ದು ಅವರು ಇನ್ನೊಂದು ಅವರಿಂದ ಎಲ್ಲವೂ ಗೊತ್ತಾಗುತ್ತೆ ಇವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಏನೋ ಒಂದು ಪ್ರತಿಭೆ ಇದೆ ಇವರ ಹತ್ರ ಅಂತ ಅದರಿಂದ ಅವರು ಆಯ್ಕೆ ಮಾಡ್ಕೊಂಡು ಎಲ್ಲ ಕಡೆಯೂ ತೋರ್ಸ್ಕೊಳ್ಬೋದು ಬೇರೆ ಬೇರೆ ಮಟ್ಟದಲ್ಲಿಯೂ ಅವ್ರು ಬೆಳಿಬೋದು ಹಾಗಾಗಿ ಅವ್ರ ಜೀವನನೇ ಒಂಥರ ಚೇಂಜ್ ಆಗ್ಬೋದು ಇವ್ರು ಸುಮ್ಮನೆ ಬರೀ ಗ್ರಾಮೀಣ ಹಳ್ಳಿಯಲ್ಲಿದ್ದೀವಿ ಅಂದ ತಕ್ಷಣ ಬರೀ ಕೆಲಸ ಮಾಡಬೇಕು ಬರೀ ಸುಮ್ಮನೆ ಮನೆಯಲ್ಲಿರಬೇಕು ಅನ್ನೋದು ಏನಿಲ್ಲ ಅವರು ಡೈಲಿ ಆಟ ಆಡ್ಬೋದು ಯಾರೂ ಅವರಿಗೆ ಆದೇಶ ಕೊಡ್ತದೆ ನಮ್ಮ ಗ್ರಾಮೀಣ ಆಟವೇ ತಗೊಳ್ಳಿ ಕಬಡ್ಡಿಯೇ ತಗೊಳ್ಳಿ ಅದರಿಂದ ಎಷ್ಟೋ ಇದಿದೆ ಇಲ್ಲ ಅಂದ್ರೆ ಈಗ ಹಳ್ಳಿಲಿ ನಾವು ನೋಡಿದ್ದೀವಿ ಕಾಮನಾಗಿ ಬಾವಿಗಳಲ್ಲಿ ಅದರಲ್ಲೆಲ್ಲ ಈಜಾಡೋಕೆ ಹೋಗ್ತಾರವ್ರು ಬಟ್ ಎಷ್ಟೋ ಜನ ಎಷ್ಟೋ ಜ ಎಷ್ಟೊತ್ತು ಈಗ ಸ್ವಿಮ್ಮಿಂಗ್ ಮಾಡ್ತಿರ್ತಾರೆ ಅದನ್ನೇ ಒಂದು ಸ್ವಿಮ್ಮಿಂಗ್ ಕಾಮ್ಟೇಷನಲ್ಲಿ ಹೋಗಿ ಪಾಲ್ಗೊಂಡ್ರೆ ಅವರಿಗೆ ಎಲ್ಲ ಅವಶ್ಯಕತೆ ಬಹಳ ಬಹಳ ಇರುತ್ತೆ ಹಂಗಾಗಿ ಎಲ್ಲ ಗ್ರಾಮೀಣ ಜನರು ಯಾವುದೇ ಥರದ ಇರಲಿ ಆಟ ಆ ಥರ ಇರೋರು ಮತ್ತೆ ನಾವು ಕೆಸರು ಗದ್ದೆ ಓಟ ಅಂತ ಅಂದಿದ್ವಿ ಅದು ಮೇಯ್ನ್ ಯಾವಾಗೆಂದ್ರೆ ಈಗ ಮಳೆ ಬಂದು ಹೊಲದಲ್ಲೆಲ್ಲ ನೀರು ನಿಂತಾಗ ನಡಿಬೇಕಾದರೆ ಕಷ್ಟ ಆಗುತ್ತೆ ಹಂಗೆ ಕಷ್ಟ ನಡ್ದು ನಡ್ದು ಅವ್ರು ಕಲ್ತಿರ್ತಾರೆ ನೆಲದಲ್ಲಿ ಯಾವ ಥರ ಕೆಸ್ರು ನೆಲದಲ್ಲಿ ನಾವು ಓಡಬೇಕು ಯಾವ ಥರ ನಡಿಬೇಕು ಅಂ ಆದರೆ ಒಂದು ಯೂಸ್ ಇಟ್ಕೊಂಡು ಕೆಸರು ಗದ್ದೆ ಓಟ ಆಗಲಿ ಈ ಥರ ಯಾವುದೇ ಓಡಾಟ ಇರಲಿ ಅದರಲ್ಲಿ ಬಾ ಪಾಲ್ಗೊಳ್ಬೋದು ಅವರು ಹಾಗಾಗಿ ಪ್ರಶಸ್ತಿಯೂ ಪಡಿಬೋದು ಅದರಿಂದ ಅವ್ರ ಆದಾಯವೂ ಹೆಚ್ಚಾಗ್ಬೋದು ಮತ್ತೆ ಅವ್ರ ನೇಮು ಕೂಡ ಬಹಳ ಬೆಳಿತದೆ ಈ ರೀತಿಯಾಗಿ ಬಹಳ ಉಪಯೋಗ ಇದೆ ಹಂಗಾಗಿ ಎಲ್ಲರೂ ಗ್ರಾಮೀಣದಲ್ಲಿ ಯಾರಿದ್ದಾರೆ ಎಲ್ಲರೂ ಆಟಾಡ್ಬೇಕು ಅಂತ ಒಂದು ಒಂದು ಅನ್ಸಿಕಿದೆ ನಂದು ಆಮೇಲೆ ಈ ಹೆಣ್ಣು ಮಕ್ಕಳಿಗಾಗಿಯೂ ಅವರು ಪಾಪ ಮನೇಲೆ ಯಾವಾಗ ಯಾವಾಗಲೂ ಮನೆಯಲ್ಲಿ ಇರ್ತಾರವ್ರು ಅವ್ರಿಗೊಂದು ಏನೋ ಒಂದು ಯಾವುದೋ ಒಂದು ಆಟ ಯಾವ್ದಾನ ಇರಲಿ ಅದು ಇಂಥ ಪರ್ಟಿಕ್ಯುಲರ್ ಅಂತ ಬರೋಲ್ಲ ಯಾವ್ದಾರ ಆಟ ಇರಲಿ ಆಟ ಆಡ್ತೀನಿ ಅವ್ರು ಆಡ್ತಾರಂತಂದ್ರೆ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಟ್ಟು ಅವರೂ ಆಡಿಸಿದ್ರೆ ಅವರೂ ಬಹಳ ಸಂತೋಷದಿಂದ ಇರ್ತಾರೆ ಮತ್ತು ಹಿಂಗಾಗಿ ಮಹಿಳೆಯರು ಕೂಡ ಇದ್ರಿಂದ ಹೊರಗೆ ಇರಬಾರ್ದಂತ ನನ್ನದು ಒಂದು ಆಸೆ ಅವರೂ ಆಡ್ತಲೇ ಇರಬೇಕು ಪಾಪ ಬರೀ ಮನೆಯಲ್ಲೇ ಕೆಲಸ ಮಾಡಿ ಮಾಡಿ ಮಾಡಿ ಮಾಡಿ ಅಯ್ಯೋ ಮನೆಯಲ್ಲೇ ಕೂತ್ಕೊಳ್ತಾ ಆಗ್ತಿಲ್ಲ ಅವರಿಗೆಂತ ಎಷ್ಟೋ ಪ್ರತ್ಯೇಕದ ಆಟಗಳು ಇವೆ ಅವೆಲ್ಲ ಆಡಬೇಕವ್ರು ಅದರಿಂದ ಅವರಲ್ಲೂ ಎಲ್ತು ಎಲ್ಲ ಇಂಪ್ರೂ ಆಗುತ್ತೆ ಎಲ್ಲ ಆಗುತ್ತೆ ಹಂಗಾಗಿ ಗ್ರಾಮೀಣದಲ್ಲಿರುವ ಎಲ್ಲರೂ ಆಟ ಆಡೋದರಿಂದ ಬಹಳ ಉಪಯೋಗಗಳಿವೆ ಬಹಳ ಒಂದು ಪಾಸಿಟಿವ್ನೆಸ್ ತಂದು ಕೊಡುತ್ತೆ ಈ ಅಂತ ಹೇಳ್ಬೇಕು